ಹಲೋ ಸರ್ ಹೇಳಿ ನಿಮ್ಮ ಮಗಳು ನಮ್ಮ ಯೂನಿಟ್ ಪರೀಕ್ಷೆಯಲ್ಲಿ ಬಹಳ ಉತ್ತಮ ಅಂಕ ಗಳಿಸಿದ್ದಾಳೆ ಅವಳು ತರಗತಿಯಲ್ಲಿ ಕೂಡ ಚೆನ್ನಾಗಿ ಪಾಠ ಕೇಳ್ತಾಳೆ ಇದರಲ್ಲಿ ನನ್ನ ಸಹಾಯ ಏನಿಲ್ಲ ಸರ್ ನಿಮ್ಮ ಮಗಳು ಚೆನ್ನಾಗಿ ಓದಿದ್ದರಿಂದ ಒಳ್ಳೆಯ ಅಂಕ ಬಂದಿದೆ ಮೊದಲೆಲ್ಲ ಸ್ವಲ್ಪ ಹೆದರುತಿದ್ಲು ಈವಾಗ ಪರವಾಗಿಲ್ಲ ಏನಾದರೂ ಗೊತ್ತಾಗದಿದ್ದರೆ ಕೇಳ್ತಾಳೆ ಸಾಧ್ಯ ಆದರೆ ಅವಳಿಗೆ ಸ್ವಲ್ಪ ಗಣಿತದ ಲೆಕ್ಕ ಎಲ್ಲ ಹೇಳಿಕೊಡಿ ಅದು ಸ್ವಲ್ಪ ಕಷ್ಟ ಆಗ್ತದೆ ಅಂತ ಅನ್ನಿಸ್ತದೆ ಹಾಗಾದರೆ ಒಳ್ಳೆಯದು ಮತ್ತು ಪರೀಕ್ಷೆ ಓದು ಅಂತ ತುಂಬ ಒತ್ತಡ ಹಾಕಬೇಡಿ ಮಕ್ಕಳಿಗೆ ಸ್ವಲ್ಪ ಅವರ ಪ್ರತಿಭೆಗೆ ಕೂಡ ಪ್ರೋತ್ಸಾಹ ನೀಡಬೇಕು ಆವಾಗಲೇ ಮಕ್ಕಳು ಲವಲವಿಕೆಯಿಂದ ಇರಲಿಕ್ಕೆ ಸಾಧ್ಯ ಸರಿ ಸರ್ ಧನ್ಯವಾದಗಳು